ಒಂದು ಫ್ಯಾಶನ್ ಅಂತ ನನ್ನ ಒಂದು ತಿಳಿದ ಮಟ್ಟಿಗೆ ನಾನು ಬೈಕನ್ನ ಯಾವ ರೀತಿ ವಿವರಿಸ್ತೇನೆ ಅಂತಂದರೆ ಈಗ ಒಂದು ಕೆಲವೊಂದು ಬೈಕ್ಗಳನ್ನ ನೋಡ್ತೇವೆ ಅದನ್ನ ನೋಡಿದ್ಮೇಲೆ ನಮಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಆಗಿರ್ಬೋದು ನಮ್ಮ ತಲೆಯಲ್ಲಿ ಆಗಿರ್ಬೋದು ನನಗೂ ಕೂಡ ಅಂತ ಒಂದು ಬೈಕ್ ಇದ್ದರೆ ನಾನು ಕೂಡ ಆ ರೀತಿ ಒಂದು ಓಡಿಸ್ತಾಯಿದ್ದೆ ಒಂದು ಯಾವ ರೀತಿ ನಾನು ಅವ್ರ ಥರ ಯಾಕೆ ನನ್ನ ಹತ್ರ ಕೂಡ ಬೈಕಿಲ್ಲ ಅಂತೇಳಿ ತುಂಬಾ ಚಿಂತೇಲಿ ಒಂದು ಯಾವ ರೀತಿ ಅಂತ ಫ್ಯಾಶನ್ ಅಂದ ತಕ್ಷಣ ನಮ್ಮ ತಲೆಯಲಿ ಬರುವುದು ಒಂದು ಯಾವುದೇ ಒಂದು ಚಟುವಟಿಕೆ ಅಂತ ಆಗಿರ್ಬೋದು ಅದನ್ನು ನಾವು ಪ್ರಾಡಕ್ಟ್ನ ತೆಗೆದ್ಕೊಳ್ಳಬೇಕು ಅಂತಂದರೆ ಬೈಕ್ ಒಂದು ಫ್ಯಾಶನ್ ಅಂದರೆ ಹಿಂದೆಗಡೆ ಮೇಲ್ಗೆಡೆ ಇರುಕುತಂತೆ ಇರುತ್ತಲ್ಲ ಅದು ಕೂಡ ಈಗ ಈಗ ಬಂದಿರುವಂಥಾ ಪ್ಯಾಶನ್ ಆಗಿದೆ ಅದನ್ನ ನೋಡಿ ನಾವು ಬೈಕ್ ಅಂದ ತಕ್ಷಣ ಸೂಚಿಸ್ತೇವೆ ಅಲ್ಲ ಅದು ಅದು ಕೂಡ ನಮ್ಮಲ್ಲಿ ನಮ್ಮ ಕಡೆನೂ ಕೂಡ ಇದ್ದರೆ ಒಂದು ಒಂದು ಜನರ ನೋಡೋ ಒಂದು ಕಣ್ಣಿಗೆ ಕೂಡ ಒಂದು ಚೆನ್ನಾಗಿ ಕಾಣುತ್ತೆ ಅನ್ನೊ ಒಂದು ಪ್ಯಾಶನ್ ಮೂಲಕ ಅಂದರೆ ಈಗ ನಾವು ತುಂಬಾ ಎತ್ತರದಲ್ಲಿರುವಂಥಾ ಬೈಕ್ಗಳನ್ನ ನೋಡ್ತೇವೆ ಅದು ಕೂಡ ನಮಗೆ ಫ್ಯಾಶನ್ ಅಂತ ಅನಿಸ್ತೆ ಅಂತಂದರೆ ಈಗ ಬೇರೆಯವರದ್ದು ಬೇಗ ನಾವು ಯಾವ ರೀತಿ ಕೈಯನ್ನ ಮುಂದೆಕ್ಕೆ ಚಾಚಿ ಒಂದು ಬೈಕನ್ನ ಓಡುಸ್ತಾರೋ ಅದೇ ರೀತಿಯಾಗಿ ನಾವು ಕೂಡ ಅದನ್ನ ಓಡಿಸಬೇಕಲ್ಲ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ಯಾಶನ್ನಲ್ಲಿ ಕೂಡ ನಾವು ಅದನ್ನ ಮುಂದುವರಿಸ್ಬೋದು ಅದೇ ರೀತಿಯಾಗಿ ಅದನ್ನ ನಾವು ಒಂದು ಮುಂದೆ ಬರ್ತಾ ಬರ್ತಾ ಪ್ಯಾಶನ್ನಲ್ಲಿ ನಮ್ಮ ಒಂದು ಮನದಲ್ಲಿ ಮೂಡುವಂಥಾ ಭಾವಗಳು ಅಂತಂದರೆ ಈಗ ಎನರ್ಜಿಯಾಗಿರ್ಬೋದು ಸ್ಪೀಡಾಗಿರ್ಬೋದು ಉತ್ಸಾಹ ಆಗಿರ್ಬೋದು ಅಡ್ರಿನಲ್ಲಿರೋ ರಶ್ ಇತ್ಯಾದಿ ಅದನ್ನೆಲ್ಲಾ ಎಂದರಲ್ಲಿ ಎನರ್ಜಿ ಅಂದ ತಕ್ಷಣ ನಾನು ಓಡಿಸಲೇಬೇಕು ನಾನು ಅದನ್ನ ನೋಡಿದ್ನಲ್ಲ ಅದನ್ನ ತಗೊಳ್ಳೇಬೇಕು ಅದು ಒಂದು ಎನರ್ಜಿ ಅಂತ ಎನರ್ಜಿಗೆ ಒಂದು ಯಾವ ರೀತಿ ಅಂದ ಅಂತ ಅಂದರೆ ನಾವೊಂದು ಬೈಕ್ ತೆಗೆದ್ಕೊಳ್ಬೇಕು ಅಂತಂದರೆ ಅದಕ್ಕೆ ಆದಂತಹ ಎಷ್ಟು ನಾವನ್ನ ಉಳಿತಾಯನ್ನ ಮಾಡಬೇಕು ಫೈನಾನ್ಷಿಯಲಾಗಿ ಒಂದು ದುಡ್ಡಿನ ವಿಚಾರದಲ್ಲೂ ಕೂಡ ನಾವು ಒಂದೊಂದು ರೂಪಾಯಿಯನ್ನು ಕೂಡ ಹಿಂದಕ್ಕೆ ಇಟ್ಟು ಅದನ್ನ ನಾವು ಯಾವ ರೀತಿ ಒಂದು ಉಳಿತಾಯವನ್ನ ಮಾಡಿ ನಾವು ಒಂದು ಫ್ಯಾಶನ್ ಅನ್ನೋ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಮೂಖಾಂತರ ಅದನ್ನ ಯಾವ ರೀತಿ ನಾವು ಉಪ್ಯೋಗಿಸ್ತಾ ಅದನ್ನ ಫ್ಯಾಶನ್ ಅಂದ್ಮೇಲೆ ನಮಗೆ ಒಂದು ತಲೆಯಲ್ಲಿ ಬರೋವಂಥದ್ದು ಅದನ್ನ ತಗೊಳ್ಳೆ ತೆಗೆದ್ಕೊಳ್ಳಲೇಬೇಕು ಅದನ್ನ ನಾವು ಓಡಿಸಲೇಬೇಕು ಬೈಕನ್ನ ಯಾವ ರೀತಿ ಓಡಿಸ್ದಾಗ ನಾವು ಜನರು ನಮ್ನನ್ನ ನೋಡ್ತಾರೋ ಅದೇ ರೀತಿಯಾಗಿ ಇನ್ನು ಹೆಚ್ಚು ಜನ ನಮ್ಮನ್ನ ನೋಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೈಕನ್ನ ನಾವು ಉಳಿತಾಯದ ಮೂಲಕ ನಾವು ತೆಗೆದುಕೊಂಡಿರ್ತೇವೆ ಅದೇ ರೀತಿಯಾಗಿ ನಾವು ಅದನ್ನ ಆ ಒಂದು ಯಾವ ರೀತಿ ಬೇರೆಯವರು ತಮ್ಮ ತಮ್ಮ ಬೈಕ್ಗಳ ಮೂಲಕ ಸ್ಪೀಡಾಗಿ ಓಡಿಸ್ತಾರೆ ಅಲ್ಲ ಅದನ್ನ ನಾವು ಇನ್ನು ಮುಂದ್ ನಾವು ಕೂಡ ಅದೇ ಒಂದು ಸ್ಪೀಡು ಅದೇ ಒಂದು ಎನರ್ಜಿಯಲ್ಲಿ ಮುಂದಕ್ಕೆ ಓಡಿಸಬೇಕು ಅಂತ ಹೇಳ್ತೇನೆ ಯಾಕಂತಂದರೆ ಈಗಿನ ಒಂದು ದಿನ್ಮಾನಗಳಲ್ಲಿ ಬೈಕನ್ನ ಓಡ್ಸೋದು ತುಂಬಾ ಒಂದು ಫ್ಯಾಶನಾಗಿದೆ ತುಂಬಾ ಸ್ಪೀಡ್ ಅಥವಾ ತುಂಬಾ ಬೇಗನೆ ಹೊದಿವಿ ಅಂತಂದರೆ ಅದು ಅದು ನಮ್ಮ ಒಂದು ಸಮಯವನ್ನ ಉಳಿಸ್ದಂತೆ ಆಗುತ್ತದೆಯಲ್ಲ ಅದಕ್ಕೆ ಅದನ್ನ ನಾವು ಸ್ಪೀಡನ್ನ ಬಯಸ್ತೇವೆ ಮತ್ತು ಅದೇ ರೀತಿಯಾಗಿ ಒಂದು ಮುಂದೆ ಬಂದು ಮುಂದೆ ಬರ್ತಾ ಬರ್ತಾ ಈಗಿನ ಒಂದು ಕಾಲದಲ್ಲಿ ನಾವು ಬೈಕ್ ಅಂತ ಅಂದ ತಕ್ಷಣ ಒಂದು ಉತ್ಸಾಹ ತುಂಬಿ ಬಿಡುತ್ತೆ ನಮ್ಮ ತಲೆಲಿ ಆಗಿರ್ಬೋದು ನಮ್ಮ ಮನ್ಸಲ್ಲಿ ಆಗಿರ್ಬೋದು ಯಾಕೆ ಹೇಗೆ ಅಂತಂದರೆ ಈಗ ಒಂದೇ ಒಂದು ಆ ಬೈಕ್ ನನ್ನ ಹತ್ತಿರ ಇದ್ದಾಗ ನನಗೆ ಎಷ್ಟು ಖುಷಿಯಾಗುತ್ತೆ ನಾನು ಯಾವ ರೀತಿ ಅದನ್ನ ಓಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ನಾನು ಉತ್ಸಾಹಭರಿತನಾಗ್ಬಿಡ್ತೇನೆ ಅದೇ ರೀತಿಯಾಗಿ ನಾವು ಒಂದು ಬೈಕನ್ನ ಯಾಕೆ ತೆಗೆದುಕೊಳ್ಬೇಕು ಬೈಕಿಂಗ್ ಅನ್ನ ಯಾವ ರೀತಿ ವಿವರಿಸ್ತಾ ಹೋದ್ವಿ ಅಂದರೆ ಮುಂದೆ ಮುಂದೆ ಬರ್ತಾ ಬರ್ತಾ ಅದನ್ನ ಅದರಲ್ಲಿ ನಾವು ಉಳ್ದವರನ್ನೆಲ್ಲ ಬೇರೆಯವರೆಲ್ಲ ನೋಡಿರ್ತೇವೆ ಅವರು ಯಾವ ರೀತಿ ಬೈಕನ್ನ ಓಡಿಸ್ತಾರೆ ಅನ್ನೊದು ಕೂಡ ನಮ್ಮ ತಲೆಲಿ ಏನು ಬರುತ್ತೆ ನಮ್ಮ ಮನೇಲಿ ಒಂದು ಫೈನಾನ್ಷಿಯಲ್ ಹಿಂದೆ ಇದ್ದಾಗ ಒಂದು ದುಡ್ಡಿನ ವಿಚಾರ ನಾವು ಇಲ್ಲದೇ ಇದ್ದಾಗ ನಾವು ಏನು ಮಾಡ್ತೇವೆ ಅದನ್ನ ನಾವು ತಿರ್ಗೂ ಕೂಡ ನೋಡಲ್ಲ ಅದೇ ರೀತಿಯಾಗಿ ಮುಂದೆ ಬರ್ತಾ ಬರ್ತಾ ಬರ್ತಾ ಅದನ್ನ ನಾವು ಓಡಿಸಲೇಬೇಕು ಬೈಕನ್ನ ಅಂದರೆ ಈಗ ನಮಗೆ ಗೊತ್ತಿರಲ್ಲ ಅದು ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ಗೊತ್ತಿರಲ್ಲ ಇವಾಗ ಇವಾಗಿನ ಒಂದು ಮಟ್ಟದಲ್ಲಿ ನಾವು ಬೈಕನ್ನ ಓಡಿಸ್ತಲೇ ಬೇಕು ಅನ್ನೋ ಒಂದು ವಿಚಾರದಲ್ಲಿ ಉತ್ಸಾಹಭರಿತರಾಗಿ ಬಿಡ್ತೇವೆ ಎನರ್ಜಿ ಅಂತು ನೂ ಶೇಖಡಾ ಅಷ್ಟು ಇರುತ್ತೆ ಯಾಕಂತಂದರೆ ಬೈಕ್ನಲ್ಲಿ ಓಡಿಸುವಂಥಾ ಎನರ್ಜಿ ಬೇರೆ ಬೇರೆ ಕಡೆ ಇಲ್ಲ ಅಂತ ಹೇಳ್ತೇನೆ ಯಾಕಂತಂದರೆ ಅಲ್ಲಿ ಒಂದು ಯಾವ ರೀತಿ ಬೈಕನ್ನ ಓಡಿಸ್ತೆವೋ ಆ ರೀತಿ ನಾವು ಜೀವನದಲ್ಲಿ ಏನೋ ಮುಂದೆ ಬಂದಂಥಾ ಒಂದು ಖುಷಿಯನ್ನ ಸಿಕ್ತೇವೆ ಕಾಣ್ತೇವೆ ಯಾವ ರೀತಿ ನಾವು ಒಂದು ತುಂಬಾನೇ ವಿಚಾರದಲ್ಲಿ ತಲೆಯಲ್ಲಿ ಇಟ್ಕೊಂಡು ಮುಂದಿನ ಒಂದು ಗುಣಮಟ್ಟದಂಥಾ ಜೀವನಕ್ಕೆ ನಾವು ಒಂದು ಯಾವ ರೀತಿ ಅದನ್ನ ಮುಂದೆ ಓಡಿಸ್ತಾ ಓಡಿಸ್ತಾ ತುಂಬಾನೇ ಅದರ್ಮೂಲಕ ನಾವು ಏನೇನು ತೆಗೆದುಕೊಳ್ತೀವಿ ಅಂದು ಕೂಡ ಮುಖ್ಯ ಆಗುತ್ತೆ ಅಲ್ಲಾ ಅದಾಗೆ ಮತ್ತು ಒಂದು ಬೈಕ್ ಅಂತ ಅಂದ ತಕ್ಷಣ ನಮಗೆ ಕಾಣ್ಸೊದು ಅಂದರೆ ಮುಂದೆ ಕನ್ನಡಿಯಾಗಿರ್ಬೋದು ಅದನ್ನ ಒಂದು ಪ್ಯಾಶನ್ ಮೂಲಕ ನಾವು ಮುಂದೆ ಕನ್ನಡಿಯಾಗಿರ್ಬೋದು ಹಿಂದ್ಗಡೆ ಸೀಟ್ ಮೇಲೆ ಆಗಿರ್ಬೋದು ಅದನ್ನೆಲ್ಲಾ ನೋಡ್ತಾ ನೋಡ್ತಾ ನಮ್ಮ ಭಾವಗಳು ಕೂಡ ತುಂಬಾನೇ ನಮ್ಮ ಮನಸ್ನಲ್ಲಿ ಬಾ ಮೂಡ್ತವೆ ಹಂಗಂತದರೆ ನಾನು ಕೂಡ ಅದನ್ನ ಓಡಿಸಲೇಬೇಕು ನನ್ನ ಅದು ನನ್ನ ನನಗೆ ಆಗಬೇಕು ಅದು ನನ್ನ ಒಂದು ವಿಚಾರದಲ್ಲಿ ನನ್ನ ಒಂದು ತಿಳುವಳಿಕೆ ಮಟ್ಟದಲ್ಲಿ ಅದು ನನಗೆ ತುಂಬಾನೇ ಅವಶ್ಯಕವಾಗಿರುವಂತಹ ಒಂದು ದಿನಮಾನಗಳಲ್ಲಿ ನನಗೆ ಬೈಕ್ ಅನ್ನೋದು ತುಂಬಾನೇ ಬೇಕು ಅದೇ ರೀತಿಯಾಗಿ ಅದರಿಂದ ನಾವು ಒಂದು ಸಮಯದ ಅಭಾವವನ್ನು ಕೂಡ ನಮ್ಮ ನಮ್ಮಲ್ಲಿ ನಾವು ಕಡಿಮೆ ಮಡ್ಕೊಳ್ಬಹುದು ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಸ್ಥಳಗಳಾದಂತಹ ಒಂದು ಬೇರೆ ಬೇರೆ ನಗರಗಳಿಗೂ ಕೂಡ ನಾವು ಅದನ್ನು ತೆಗೆದುಕೊಂಡು ನಮ್ಮ ಒಂದು ಸಮಯದ ಕಡಿಮೆ ಸಮಯದಲ್ಲಿನೇ ನಾವು ಅದನ್ನ ತೆಗೆದುಕೊಂಡು ಹೋದ್ರೆ ಬಹಳ ಉತ್ಸಾಹಭರಿತರಾಗಿ ತುಂಬಾ ಒಂದು ಎನರ್ಜಿಯ ಮೂಲಕ ನಾವು ಬೈಕನ್ನ ತೆಗೆದುಕೊಂಡು ಹೋದರೆ ಅಲ್ಲಿ ನಾವು ಯಾವ ರೀತಿ ಒಂದು ಸ್ಥಳಗಳನ್ನ ನೋಡಿ ಆಕರ್ಷಿಸ್ತೇವೆ ನಮ್ಮ ಒಂದು ಬೈಕಿನ ಮೂಲಕ ನಮ್ಮ ಎನರ್ಜಿ ಯಾವ ರೀತಿ ನಾವು ತೆಗೆದುಕೊಳ್ತೀವೆ ಅದೇ ರೀತಿಯಾಗಿ ನಾವು ಯಾವ ರೀತಿ ಆ ಒಂದು ಉತ್ಸಾಹಭರಿತರಾಗಿರ್ತೆವೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಾಗಿ ನಾವು ಇರ್ಲಾ ಬೇರೆ ಬೇರೆ ಒಂದು ಸ್ಥಳಗಳಿಗೆ ಹೋಗ್ಬೇಕು ಅಂತಂದರೆ ಈಗ ಅಲ್ಲಿರುವಂತಹ ಸ್ಥಳಗಳಿಗೆ ನಾವು ತುಂಬಾನೇ ಅಡಿಕ್ಟ್ ಅನ್ನೋ ಪದ ಇಳ್ಸ್ತೆನೆ ಬಳಸ್ತೇನೆ ಯಾಕಂತಂದರೆ ಅಲ್ಲಿ ಕೂಡ ನಾವು ಯಾವ ರೀತಿ ಹೋಗಿ ಅದನ್ನ ಬೈಕಿಂಗ್ ಅಂದ ತಕ್ಷಣ ನಮ್ಮ ನಮ್ಮ ಒಂದು ಕನಸಿನ ಮೂಲಕವೇ ನಾವು ಓಡಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಲೇಲಿ ಬರುತ್ತೆ ಆ ನಿಟ್ಟಿನಲ್ಲಿ ಅಲ್ಲಿರುವಂತಹ ಸ್ಪೀಡ್ ಮಾಡುವಂತಹ ಒಂದು ಮಟೀರಿಯಲಾಗಿರ್ಬೋದು ಬ್ರೇಕ್ ಹಿಡಿಯುವಂತಹ ಮಟೀರಿಯಲಾಗಿರ್ಬೋದು ನಾವು ಯಾವ ರೀತಿ ಜೀವನದಲ್ಲೂ ಕೂಡ ನಮ್ಮ ಜೀವನವನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಯಾವ ರೀತಿ ನಾವು ಒಂದು ರೋಡ್ ಎಂಬ ಜೀವನ್ದೊಳಗೆ ನಾವು ಹೆಂಗೆ ಮುಂದೆ ಸ್ಪೀಡಾಗಿ ಹೋಗ್ಬೇಕು ಯಾವ ರೀತಿ ಹೋದ್ರೆ ಯಾವ ರೀತಿ ಸೇಫಾಗಿ ತಲುಪ್ತೇವೆ ಅದೇ ರೀತಿಯಾಗಿ ನಾವು ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು ರೋಡಿನಲ್ಲಿ ಬೈಕಿಂಗ್ ಮಾಡಬೇಕಾದಾಗ ತುಂಬಾನೇ ತುಂಬಾನೇ ಆದಂತಹ ಒಂದು ರೋಡ್ ಕ್ರ್ಯಾಕ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ಜೀವ್ ಬರ್ತಾ ಜೀವನದಲ್ಲಿ ಅದನ್ನ ಯಾವ ರೀತಿ ನಾವು ಅದನ್ನ ಆಳ್ವಡ್ಸ್ಕೊಳ್ಳಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟಾಗುತ್ತೆ ಅಂದರೆ ನಾವು ಯಾವ ರೀತಿ ಬೈಕ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಮುಂದೆ ತರುತ್ತೆವೋ ಅದೇ ರೀತಿಯಾಗಿ ನಮ್ಮ ಜೀವನವನ್ನು ಕೂಡ ನಾವು ಮುಂದೆ ಒಂದು ಚಲನ ವಲನದಲ್ಲಿ ಆಗಿರ್ಬೋದು ಅದನ್ನ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗ್ತೇವೆ ಅನ್ನೋದು ಕೂಡ ತುಂಬಾನೇ ಉತ್ಸಾಹಭರಿತ ಹಾಗೂ ಎನರ್ಜಿಟಿಕ್ಕಾಗಿ ಇರುತ್ತೆ ಸ್ಪೀಡ್ ಅಂದ ತಕ್ಷಣ ನಾವು ಸಮಯದ ಒಂದು ಅಭಾವ ಕಡಿಮೆ ಇರುತ್ತಲ್ಲ ಅದರಿಂದ ನಾವು ಅದನ್ನ ತೆಗೆದ್ಕೊಂಡು ಹೋಗಲಿಕ್ಕೂ ಕೂಡ ನಮಗೆ ಸಮಯದ ಅಭಾವ ಬೇಕೇ ಬೇಕು ಆದ್ದರಿಂದ ನಾನು ಒಂದು ಬ್ಯಾ ಬೈಕಿಂಗ್ನ ಮಾಡಲಿಕ್ಕೆ ತುಂಬಾನೇ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಅಲ್ಲಿರುವಂತಹ ಒಂದು ಒಂದು ಫ್ಯಾಶನಾಗಿ ಕೂಡ ನಾವು ಯೋಚನೆ ಮಾಡಿ ಅದನ್ನ ನಾವು ಯಾವ ರೀತಿ ಅಷ್ಟು ದುಡ್ಡನ್ನು ಕೊಟ್ಟು ನಾವು ತೆಗೆದುಕೊಂಡಾಗ ಅದು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಕೆ ಆಗುತ್ತದೆ ಅನ್ನೊದು ಕೂಡ ತುಂಬಾನೇ ಒಂದು ಕಷ್ಟಕರ ಸಂಗತಿಯಾಗಿರುತ್ತದೆ ನಾವು ಅದನ್ನ ಯಾವ ರೀತಿ ನಮ್ಮ ಜೀವನದಲ್ಲಿ ಒಂದು ಬೈಕನ್ನ ತೆಗೆದುಕೊಳ್ಳಬೇಕಾದಾಗ ಒಂದು ಪ್ಯಾಶನ್ ಮೂಲಕ ಬೈಕನ್ನ ತೆಗೆದುಕೊಳ್ಳುವುದಲ್ಲ ಓಕೆ ಅದು ಪ್ಯಾಶನ್ ಅಂದ ಕೂಡಲೇ ನಮ್ಮ ತಲೇಲಿ ಬರುವುದು ಎತ್ತರವಾದಂತಹ ಸೀಟು ಮತ್ತು ಮುಂದೆ ಬರುವಂತಹ ಒಂದು ಅಭಾವ ಕಾಣ್ತದೆ ಅದೇ ರೀತಿ ಫ್ಯಾಶನ್ ಅಂದಾಗ ನನಗೆ ಎನರ್ಜಿಟಿಕ್ಕಾಗಿ ಉತ್ಸಾಹಭರಿತವಾಗುದೇ ಸ್ಪೀಡ್